ಈಗ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ರನ್ನಿಂಗ್ ಮಾಡುವುದು ಒಂದು ಸವಾಲಿನ ವಿಷಯವಾಗಿದೆ ಆದ್ರೆ ಸರಿಯಾದ ತಯಾರಿ ಮತ್ತು ಸೂಕ್ತ ಉಪಾಯ ಹೊಂದಿದ್ದರೆ ಈ ಸವಾಲುಗಳನ್ನು ನಾವು ಸಮರ್ಥವಾಗಿ ಎದುರಿಸಬಹುದು ಈಗ ಉಷ್ಣ ಹವಾಮಾನ ಅಂದ್ರೆ ನಾವು ಸಮ್ಮರ್ ಸೀಸನ್ ಅಂತ ಹೇಳ್ತೇವಲ್ಲ ಆ ಉಷ್ಣ ಹವಾಮಾನ ಇದ್ದಾಗ ಬಿಸಿಲು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಬಿಸಿಲನ ತಾಪಮಾನ ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಾವು ರನ್ನಿಂಗ್ ಮಾಡುವುದಿದ್ದಲ್ಲಿ ನಾವು ಆದಷ್ಟು ಬೆಳಗ್ಗೆ ಮತ್ತು ಇಲ್ಲದಿದ್ದರೆ ಆದಷ್ಟು ಸಂಜೆ ಯಾವಾಗ ಸೂರ್ಯ ಮುಳುಗ್ತಾನಲ್ಲ ಆಗ ಮಾಡಿದರೆ ಒಳ್ಳೆಯದು ಯಾಕಂತ ಹೇಳಿದರೆ ಈ ತಾಪಮಾನ ಜಾಸ್ತಿಯಿದ್ದ ಇದು ಜಾಸ್ತಿಯಾಗ್ತ ಇದ್ಹಾಗೆ ನಾವು ರನ್ನಿಂಗ್ ಇಲ್ಲದ್ದರೆ ಜಾಗಿಂಗ್ ಮಾಡ್ಲಿಕ್ಕೆ ನಾವು ಶ್ ಶುರು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದರೆ ದೇಹದಲ್ಲಿರುವ ನೀರಿನಂಶ ತುಂಬ ಬೇಗ ಆರಿ ಹೋಗ್ತದೆ ಅದು ನಾವು ಈ ಇಂಗ್ಲೀಷಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೇವಲ್ಲಾ ಅದು ಆಗ್ತದೆ ಮತ್ತು ಅದಕ್ಕಾಗಿ ಆದಷ್ಟು ಬೇಗ ಬೆಳಗ್ಗೆ ಇಲ್ಲದಿದ್ರೆ ಸಂಜೆ ಹೊತ್ತಲ್ಲಿ ರನ್ನಿಂಗ್ ಮಾಡುದು ಉತ್ತಮ ಮತ್ತೆ ಈ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ನಾವು ರನ್ನಿಂಗ್ ಮಾಡಬೇಕು ಅಂತಿದ್ದರೆ ಏನು ಮಾಡ್ಬೋದು ಎಂದರೆ ನಾವು ಈ ಲೇಯರಿಂಗ್ ಡ್ರೆಸ್ ಅಂತ ಹೇಳ್ತೇವಲ್ಲ ಅದನ್ನು ಉಟ್ಟು ನಾವು ರನ್ನಿಂಗ್ ಮಾಡಿದರೆ ಒಳ್ಳೆಯದು ಯಾಕಂತ ಹೇಳಿದರೆ ಚಳಿಗಾಲದಲ್ಲಿ ಒಬ್ಬ ವ್ಯಕ್ತಿ ಇಲ್ಲದ್ರೆ ಮನುಷ್ಯನಿಗೆ ಆ ಶೀತ ಜ್ವರ ಎಲ್ಲ ಬರುವುದು ಬೇಗ ಅವನ ರೋಗನಿರೋಧಕ ಶಕ್ತಿ ಕೂಡ ತುಂಬ ಕೆಳಗಿರ್ತದೆ ಚಳಿಗಾಲದಲ್ಲಿ ಹಾಗಾಗಿ ಬೇಗ ಶೀತ ಜ್ವರ ಎಲ್ಲ ಅವನಿಗೆ ಒಂದು ವ್ಯಕ್ತಿಗೆ ಬರ್ತದೆ ಅದಕ್ಕಾಗಿ ನಾವು ರನ್ನಿಂಗ್ ಮಾಡುವಾಗ ಒಂದು ಲೇಯರಿಂಗ್ ಉಡುಪು ಅಂತ ಹೇಳ್ತೇವದಕ್ಕೆ ಇಲ್ಲದ್ರೆ ಸ್ವೆಟರಂತ ಹೇಳ್ತೇವೆ ಅದನ್ನುಟ್ಟು ರನ್ನಿಂಗ್ ಮಾಡೋದು ಉತ್ತಮ ಮತ್ತು ಇನ್ನೊಂದು ಮಳೆಗಾಲ ಮಳೆಗಾಲದಲ್ಲಿ ರನ್ನಿಂಗ್ ಮಾಡ್ಲಿಕ್ಕಿದ್ರೆ ಒಂದು ಇಂಪಾಟೆಂಟ್ ಉಡುಪು ಅಂತ ಹೇಳಿದರೆ ವಾಟರ್ ಪ್ರೂಫ್ ಸ್ಲಿಪ್ಪರ್ ಮತ್ತು ಜಾಕೆಟುಗಳು ಸ್ಲಿಪ್ಪರ್ ಯಾಕಂತ ಹೇಳಿದರೆ ನಾವೀಗ ಓಡುವಾಗ ಮಳೆಗಾಲದಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ ಈ ಪಮಾಜಿ ಹಾಗೆ ಎಲ್ಲ ಬಂದು ತುಂಬ ಜಾರ್ತದೆ ರೋಡುಳೆಲ್ಲ ಅದಕ್ಕಾಗಿ ಈ ವಾಟರ್ ಪ್ರೂಫ್ ಇಲ್ಲದ್ರೆ ಸ್ಕಿಡ್ ಪ್ರೂಫ್ ಚಪ್ಪಲನ್ನೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು ಮತ್ತು ರೈನ್ಕೋಟ್ ಯೂಸ್ ಮಾಡಿ ಓಡುವುದು ಮತ್ತೆ ಈ ಮಳೆಗಾಲದಲ್ಲಿ ತಾಪಮಾನ ಜಾಸ್ತಿ ಇಲ್ಲದ ಕಾರಣ ನಮಗೆ ಮಳೆ ಇಲ್ಲದಾಗ ನಾವು ರನ್ನಿಂಗ್ ಮಾಡ್ಬೋದು ಹಾಗಾಗಿ ನಾವು ಮಳೆಗಾಲದಲ್ಲಿ ಹವಾಮಾನ ಮತ್ತು ಮಳೆ ಯಾವಾಗ ಬರುವುದಿಲ್ಲ ಆಗ ರನ್ನಿಂಗ್ ಮಾಡಿದರೆ ಒಳ್ಳೆಯದು ಮಳೆ ಬರ್ತನೆೇ ಉಂಟು ಅಂತ ಹೇಳಿದ್ರೆ ಮತ್ತು ಸಹ ರನ್ನಿಂಗ್ ಮಾಡ್ಬೇಕು ಅಂತ ಹೇಳಿದರೆ ಜಾಕೆಟ್ ಉಟ್ಟು ರನ್ನಿಂಗ್ ಮಾಡ್ಬೋದು